ಒಂದು ಲಕ್ಷದ ಹದಿನೈದು ಸಾವಿರದ ಎರಡುನೂರಾ ಮೂವತ್ತೆರಡು ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಆರುನೂರ ಹನ್ನೆರಡು ಮೂರು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಐದುನೂರ ಇಪ್ಪತ್ತೆಂಟು ಆರು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು